ಹಾಂ ಹೌದು ಹಾಂ ಓಹ್ ಮೋಕ್ಷ ಅಲ್ಲವಾ ಓಹ್ ನಾನು ಇವಾಗ ಕ್ಲಿನಿಕ್ಕಲ್ಲಿ ಇಲ್ಲ ನಾನು ಬೇರೆ ಊರಿಗೆ ಬಂದ್ಬಿಟ್ಟಿದ್ದೆ ನೀವು ಏನು ಮಾಡಿ ಅಂತ ಹೇಳಿದ್ರೆ ಡೈಲಿ ಮಧ್ಯಾಹ್ನ ಎಳ್ನೀರು ಕುಡೀರಿ ಹಾಗೇ ಗ್ಲೂಕೋಸ್ ತೊಗೊಳಿ ಟ್ಯಾಬ್ಲೆಟ್ ಕೊಟ್ಟಿದ್ದೆ ಅಲ್ವಾ ಅದನ್ನೇ ಟೈಮ್ ಟು ಟೈಮ್ ತೊಗೊಂತ ಇರಿ ನಾನು ಒಂದು ಟೂ ಡೇಸ್ ಬಂದು ಬರ್ತೀನಿ ಆಂ ಹೌದಾ ಹಾಗಾದರೆ ನಿಮಗೆ ಮನೆಮದ್ದು ಏನಾದರು ತೊಗೊಳ್ಳಿ ಶುಂಠಿ ಕಷಾಯ ಮಾಡಿ ಕುಡಿಯೋದು ಆ ಥರ ಏನಾದರು ಮಾಡಿ ತೊಗೊಳಿ ಒಂದು ಟೂ ಡೇಸ್ ನಾನು ಬಂದುಬಿಡ್ತೀನಿ ಅವಾಗ ನಾನು ಇನ್ನೊಂದು ಸಲ ಚೆಕ್ ಮಾಡಿ ಯಾವ ಟ್ಯಾಬ್ಲೆಟ್ ಬೇಕು ಅನ್ನೋದು ರೆಫರ್ ಮಾಡ್ತೀನಿ ನೀವು ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ಊಟ ಮಾಡಿ ನೀರು ಕುಡಿದು ಟ್ಯಾಬ್ಲೆಟ್ ತೊಗೊಳ್ಳಿ ನಿಜವಾಗ್ಲು ಎಫೆಕ್ಟಿವ್ ಆಗಿದೆ ಶುಂಠಿ ಕಷಾಯ ಮಾಡ್ಕೋ ಮಾಡಕ್ಕೆ ಬರುತ್ತಾ ಹಾಂ ಶುಂಠಿ ಕಷಾಯ ಆಗಿರ್ಬೋದು ಹಾಗೇ ಇದು ಗಿಡ ಮೂಲಿಕೆಗಳು ಇರುತ್ತಲ್ವಾ ಅದನ್ನೆಲ್ಲ ನೀರಲ್ಲಿ ಕುದಿಸಿ ಆ ಶುಂಠಿ ಹಾಕಿ ಮೆಣ್ಸು ಹಾಕಿ ಡೇ ಒನ್ ಟೈಮ್ ಕುಡಿದಿರಿ ಒಂದು ಟೂ ಡೇಸ್ ಮಾಡಿ ಹ್ಞೂ ತುಂಬ ಕೋಲ್ಡ್ ಇದ್ದರೆ ಏನು ಮಾಡಿ ಅಂದರೆ ಈಗ ಸದ್ಯಕ್ಕೆ ನೀವು ನಾನು ಕೊಟ್ಟಿದ್ದ ಟ್ಯಾಬ್ಲೆಟ್ ನಿಮಗೆ ಎಫೆಕ್ಟಿವ್ ಆಗಿ ಆಗ್ತಿಲ್ಲ ಅಂತ ಹೇಳಿದ್ರೆ ಅರಿಶ್ಣಕ್ಕೆ ಜೇನುತುಪ್ಪ ಹಾಕಿ ತಿನ್ನಿ ನಾನು ಬಂದ ಮೇಲೆ ನಿಮಗೆ ಯಾವ ಮೆಡಿಷನ್ ಬೇಕು ಅಂತ ಹೇಳ್ತೀನಿ ಹಾಂ ಗಂಟಲು ನೋವಿಗೆ ನಾನೊಂದು ವಾಟ್ಸ್ಆ್ಯಪ್ ಮಾಡ್ತೀನಿ ರೆಸಿಪ್ಟ್ ವಾ ವಾಟ್ಸ್ಆ್ಯಪ್ ಮಾಡ್ತೀನಿ ಆ ಟ್ಯಾಬ್ಲೆಟ್ ತೊಗೊಳಿ ನಿಜವಾಗ್ಲು ನಿಮಗೆ ಕ್ಯೂರ್ ಆಗುತ್ತೆ ಮತ್ತು ಜಾಸ್ತಿ ತಣ್ಣೀರು ಕುಡಿಯಕ್ಕೆ ಹೋಗಬೇಡಿ ಬಿಸಿನೀರೇ ಕುಡೀರಿ ಮತ್ತು ರಾತ್ರೆ ಮಲ್ಗೋಕಿನ್ನ ಮುಂಚೆ ಟ್ಯಾಬ್ಲೆಟ್ ತೊಗೊಳ್ಳಿ ಹಾಂ ಬಂದೇ ಬರ್ತೀನಿ ಟೂ ಡೇಸ್ ಅಷ್ಟೇ ಬಂದ ಮೇಲೆ ಫಸ್ಟ್ ಮೀಟ್ ಆಗೋದೇ ನಿಮ್ಮನ್ನು ಹಾಂ ಹಾಂ ಮ್ಯಾಮ್ ಮತ್ತು ಇದು ಕಾಫಿ ಹಾಲು ಎಲ್ಲ ಕುಡಿಯಕ್ಕೆ ಹೋಗಬೇಡಿ ಸಿಂಗಿಂಗ್ ಕಾಂಪಿಟೇಷನ್ ಇದೆ ಅಂತ ಹೇಳ್ತಿದ್ದೀರ ಹಾಂ ಬಂದ ಮೇಲೆ ನಾನು ನಿಜವಾಗ್ಲು ಮೀಟ್ ಆಗ್ತೀನಿ ಓಕೆ ತ್ಯಾಂಕ್ ಯು